ಹೆಲೋ ನಮಸ್ಕಾರ ಇದು ಕರ್ನಾಟಕ ಪ್ರವಾಸಿ ಕೇಂದ್ರನಾ ನಾನು ಚಂದನ ಅಂತ ನಾನು ಬೇರೆ ದೇಶದಿಂದ ಬಂದಿರೋದು ನಮಗೆ ಕನ್ನಡನಾಡಿನ ಬಗ್ಗೆ ಅಥವಾ ಅದರ ಸಂಸ್ಕೃತಿ ಬಗ್ಗೆ ಅಥವಾ ಪ್ರಸಿದ್ಧ ತಾಣಗಳ ಬಗ್ಗೆಯೆಲ್ಲ ತಿಳಿಸಿಕೊಡ್ತೀರ ನೀವು ಹಾಂ ಸರಿ

ಅದು ಯಾ

ಎಷ್ಟು ನಮ್ಮ ನಮಗೆ ಬೆಂಗ್ ಬ್ಯಾಂಗ್ ಬೆಂಗಳೂರಿಂದ ಬರೋದಕ್ಕೆ ಎಷ್ಟು ಕಿಲೋಮೀಟರ್ ಆಗತ್ತೆ ಮತ್ತು ಎಷ್ಟು ದಿನ ನಾವು ಅಲ್ಲಿ ಬಂದರೆ ಉಳ್ಕೋಬಹುದು ಉಳ್ಕೊಳ್ಳೋದಕ್ಕೆಲ್ಲ ಜಾಗದ ವ್ಯವಸ್ಥೆಯೆಲ್ಲ ಇದೆಯಾ ಮತ್ತು ಯಾವ ರಾಜ ಸ್ಥಾಪನೆ ಮಾಡಿದ ಅಂತೆಲ್ಲ ಹೇಳ್ ತಿಳಿಸಿಕೊಡ್ತೀರಾ

ಹಾಂ ಯಾವಾಗ ಬೇಕಾದರೂ ಹೋಗಬಹುದಾ ಅಲ್ಲಿ ಅಥವಾ ಅದದೇ ಸಮಯಕ್ಕೆ ಹೋಗಬೇಕು ಅಂತ ಏನಾದರೂ ಇದೆಯಾ

ಹಾಂ ಇಲ್ಲ ಗೊತ್ತಿಲ್ಲ ಹೇಳಿ

ಹೌದಾ

ನಾವು ಬಸ್ಸಲ್ಲಿ ಹೋಗಬಹುದಾ ಅಥವಾ ನಾವೇನಾದರೂ ಗಾಡಿ ಮಾಡಿಸಿಕೊಂಡು ಹೋಗಬೇಕಾ

ಎಷ್ಟು ವೆಚ್ಚ ಅಂತ ಹೇಳಬಹುದಾ ಹಾಂ ಚಿಕ್ಕಮಗಳೂರಿಗೆ ಹೋಗೋದಕ್ಕೆ ಚಿಕ್ಕಮಗಳೂರಲ್ಲಿ ಯಾವ್ಯಾವ ಥರ ಪ್ಲೇಸಸ್ ಇದೆ ಅಂದರೆ ಇವಾಗ ನೀ ನೀರು ಬೀಳುವಂಥ ಜಾಗಯೆಲ್ಲ ಇದೆಯಾ ದಿನಾಂಕ ಹೇಳ್ತೀರಾ ಹೌದು ನಮ್ಮ ಕರ್ನಾಟಕ ಸಂಸ್ಕೃತಿ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಬಂದಿರೋದು ನಮ್ಮ ಸಂಸ್ಕೃತಿಗಿಂತ ತುಂಬ ತುಂಬ ಭಿನ್ನವಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ

ಮತ್ತು ಇಲ್ಲಿ ಅದೆರಡು ಬಿಟ್ಟರೆ ಮತ್ತೆ ಯಾವ ಜಾಗ ತುಂಬ ಚೆನ್ನಾಗಿದೆ ಅನ್ನಿಸತ್ತೆ

ತುಂಬ ಸುರಕ್ಷಿತವಾಗಿರತ್ತಾ

ಸರಿ ಸರಿ

ಕಚೇರಿಗೇ ಬಂದು ಮಾತಾಡೋದಾ ಸರಿ ಹಾಂ ಸರಿ ಧನ್ಯವಾದ